ಹಲೋ ಹಾಂ ಸರ್ ಹಾಂ ನಾವು ಕೊಪ್ಪಕ್ಕೆ ಬಂದಿದೀವಿ ರೀ ಟೂರಿಸ್ಟ್ ಇಡೀ ಕೊಪ್ಪಳದಾಗ ಅಂಥಾ ಪ್ರೇಕ್ಷಣೀಯ ಸ್ಥಳಗಳು ಯಾವುವು ಇದಾವು ರೀ ಹಾಂ ಹಾಂ ಮಹಾದೇಶ್ವರ ಗುಡಿ ಇಟಿಗಿ ಒಳಗೆ ಹಾಂ ಮತ್ತೆ ರೀ ಓಕೆ ಕೇಳಿವಿ ರೀ ಕಣ್ಕ ಜಲಪ್ ಹೋ ನಾಳೆ ರಾಮ ನವಮಿ ಐತಿ ರೀ ಅದಕ್ಕೆ ಹೋಗಿ ಬಂದು ಬುಡಕ್ಕೆ ನೊಡ್ರಿ ಹಾಂ ಹಾಂ ಹಾಂ ಹೌದು ರೀ ಕೇಳೀವಿ ರೀ ಉತ್ತರ ಕರ್ನಾಟಕ ಕುಂಭಮೇಳ ಅನ್ನೋ ಜಾತ್ರೆ ಆಗದ ಕೊಪ್ಪಳದ್ದು ಅಂತಂದೇಳಿ ಕೇಳೀವಿ ರೀ ಗವಿ ಸಿದ್ಧಪ್ಪ ಜಾತ್ರೆ ಅಂತ ಹೇಳ್ಬಿಟ್ಟು ಹಾಂ ರೀ ಹಾಂ ಮತ್ತು ಆಮೇಲೆ ಇನ್ನೊಂದು ಕೇಳಿದ್ವಲ್ಲ ರೀ ನಾವು ಮಹಾಮಯಿ ಟೆಂಪಲ್ ಅನ್ನದು ಅದು ಭಾಳ ವಿಶೇಷ ಐತೆ ಹಾಂ ಅದು ಅದ್ರ ಬಗ್ಗೆನು ಕೇಳಿದೀವಿ ರೀ ನಾವು ಒಂದಿಷ್ಟು ಓದಿನು ಓದಿದ್ವಿ ಹಾಗ ಅದು ಒಂದು ಚಲೋ ಐತೆ ಅಂತ ಗುಡಿ

ನಾವು ಈಗ ಕೊಪ್ಪಳಕ್ಕೆ ಹೊಸ್ದಾಗಿ ಬಂದೀವಿ ರೀ ನಮಗೆ ಉಳ್ಕಳ್ಳೋಕೆ ಎಲ್ಲಿ ಅನುಕೂಲ ಐತೆ ನಾವು ಒಂದು ವಾರ ಮಠ ಇರ್ಬೆಕನು ಇದು ಒಂದು ಸ್ವಲ್ಪ ಕೊಪ್ಪಳ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ಕೊಂಡು ಹೋಗ್ಬೇಕು ಅನ್ಕಂಡು ಇದ್ವಿ ಇಲ್ಲಿ ಅದ ಒಂದು ಕೊಪ್ಪಳ ನಿಯರ್ ಅದವೇನು ರೀ ಅವು ಎಲ್ಲಾನು ಹಾಂ ಕಾರ್ ತಗೊಂಡು ಬಂದ್ದೀವಿ ರೀ ಹೋ ಅಂದ್ರ ನಾಲ್ಕು ಮಂದಿ ಇರ್ಬೋದೇನೋ ರೀ ನಾವು ಅದರಾಗ ಒಬ್ಬೊಬ್ಬರಿಗೆ ಒಂದು ಒಂದು ರೂಮ್ ಕೊಡ್ತಾರೆ ಏನು ರೀ

ಹಾಂ ಒನ್ ಡೇ ಅಷ್ಟ ಒನ್ ಡೇಗಾ ಒಂದು ಸಾವಿರ ರೂಪಾಯಿ ಹಾಂ ಹಾಂ ಬಿಡಬೇಕಾ ಅಂದ್ರ ಒಂದು ಒಟ್ಟು ಇಪ್ಪತ್ನಾಲ್ಕು ತಾಸಿಗೆ ಒಂದು ಸಾವಿರ ರೂಪಾಯಿ ಇಬ್ಬರು ಒಂದು ರೂಮ್ನ್ಯಾಗ ಇಬ್ರೋಳು ಇರ್ಬೋದು ಡಬ್ಬಲ್ ಬೆಡ್ ರೂಮ್ನೊಳಗ ಬೇರೆ ಆಮೇಲೆ ನಮಗೆ ಅಂಜನಾದ್ರಿ ಬೆಟ್ಟ ಎಷ್ಟು ದೂರ ಆಗ್ತೈತ್ತೆ ರೀ ಹೌ ಕೊಪ್ಪಳ ಇಂದ ಹದಿನೈದು ಕಿಲೋಮಿಟ್ರ್ ಆಗತ್ತೇನು ರೀ ಒಂದು ದಿನ್ದಾಗ ನೋಡ್ಕ್ಯಂಡು ಬರ್ಬೋದಲ್ರೀ ಹಾಂ ಸರಿ ಹಾಗಾಗಿ ಒಂದು ನಾವು ನೀವು ಹೇಳಿದ್ರಲ್ಲ ರೀ ಅಂಜನಾದ್ರಿ ಬೆಟ್ಟ ಒಂದು ಆಮೇಲೆ ಆನೆ ಗುಂದಿ ಒಂದು ನೆಕ್ಸ್ಟ್ ಮಹದೇಶ್ವರ ದೇವಾಲಯ ಒಂದು ಮಹಾಮಾಯೆಗೆ ಕನಕಡ ಗಿರಿ ಕನಕ ಚಲೋ ಅನ್ನೋ ಬತ್ತನ್ನ ಆಮೇಲೆ ಗೋಲಿ ಮಠನ ನೋಡಿ ಬರ್ಬೇಕು ಅನ್ಕಂಡಿವಿ ರೀ ಒಳ್ಳೆಯ ಪ್ಲೇಸ್ ಅಲ್ಲ ರೀ ಅವೆಲ್ಲಾನು ನೋಡೋವಂಥಾ ಪ್ಲೇಸ್ಗಳು ಹಾಂ ಓಕೆ ಸರ್ ತ್ಯಾಂಕ್ ಯು ಸರ್ ನೀವು ಇಷ್ಟೋತ್ತಿನ ತನಕ ನಮಗೆ ಒಂದು ಸ್ವಲ್ಪ ಗೈಡೆನ್ಸ್ ಕೊಟ್ಟಿದ್ದಕ್ಕೆ ಓಕೆ ಸರ್ ತ್ಯಾಂಕ್ ಯು ಸರ್